ಮ್ಯಾನೇಜರ್ ನಾನು ತಾನೆ ಹಲೋ ಹೇಳಿ ಹಾಂ ಎಸ್ ಬಿ ಐ ಬ್ಯಾಂಕು ಮೈಸೂರು ಹೇಳಿ ಹೌದಾ ಎಲ್ಲಿ ಬರೋದು ನಿಮ್ಮ ಅಡ್ರೆಸ್ ಹೇಳಿ ಹಾಂ ಬಿ ಎಮ್ ಸಿ ನಗರಾನೇನ ಹಾಂ ಹೇಳಿ ಬಿ ಎಮ್ ಸಿ ನಗರ ಅಂದರೆ ಕೊಡ್ಬೋದು ಇದಕ್ಕೆ ನೀವು ಹತ್ತು ಲಕ್ಷ ಬೇಕಾಗುತ್ತಾ

ಅದೇ ನಿಮ್ಮದು ಡಾಕ್ಯೂಮೆಂಟ್ಸ್ ನಿಮ್ಮ ಡಾಕ್ಯೂಮೆಂಟ್ಸ್ ಎಲ್ಲ ಕಳಿಸಿ ನಾನು ಹೇಳ್ತೇನೆ ಅದು ಆಧಾರ್ ಕಾರ್ಡ್ ಆಂ ಹೇಳ್ತೀನ್ ಹೇಳ್ತೀನಿ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಕಳಿಸಿ ನನಗೆ ಆಧಾರು ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ಕು ಪಾನ್ ಕಾರ್ಡು ಅದೇ ನಿಮ್ಮದು ಲೊಕೇಶನು ಎಲ್ಲ ಸೆಂಡ್ ಮಾಡಿರಿ ನನಗೆ ನಾನು ಈಗ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನ್ ಈಗ ಹಾಂ ಬರಬೇಕಾಗುತ್ತೆ ಅದು ನಿಮಗೆ ಹತ್ತು ಲಕ್ಷ ಬೇಕಂದರೆ ಫೋರ್ ಪರ್ಸೆಂಟ್ ಬೀಳುತ್ತೆ ಬಡ್ಡಿ ನಿಮಗೆ ಅದೇ ಕಮ್ಮಿನೇ ಹೇಳ್ತಾ ಇರೋದು ಫೋರ್ ಪರ್ಸೆಂಟ್ ಬೀಳುತ್ತೆ ನಿಮಗೆ ಬಡ್ಡಿ ಆಮೇಲೆ ಅದನ್ನ ನೀವು ರಿಕವರಿ ಮಾಡೋಕ್ಕೆ ಎರಡು ವರ್ಷ ಟೈಮಿಂಗ್ ಇರುತ್ತೆ ಆಂ ಎರಡು ವರ್ಷ ಇರುತ್ತೆ ಟೈಮಿಂಗು ಎರಡು ವರ್ಷದ ನೀವು ಎರಡು ವರ್ಷದ್ವರ್ಗೆ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ

ಆಂ ಬೇಕಾದ್ರೆ ಆಮೇಲೆ ತಗಬೋದು ಬೇಕಾದ್ರೆ ತಿರ್ಗಿ ಅದು ಕ್ಲಿಯರ್ ಆದ ಮೇಲೆ ತಿರ್ಗಿ ಬೇಕಾರೆ ಲೋನ್ ತಗಬೋದು ನೀವು ಏನಾಗೋಲ್ಲ ಅದು ಹಾಂ ಓಕೆ ಹ್ಞೂ ಅದೇ ನಿಮ್ಮ ಡಾಕ್ಯೂಮೆಂಟ್ಸ್ ಎಲ್ಲ ಆಧಾರ್ ಕಾರ್ಡು ಪಾಸ್ಬುಕ್ ಜೆರಾಕ್ಸು ಅದೆಲ್ಲ ಕಳ್ಸಿ ಕೊಡಿ ನಮಗೆ ಇಲ್ಲ ಬೇಕಾದ್ರೆ ಬ್ಯಾಂಕ್ಗೇ ಕಾಂಟ್ಯಾಕ್ಟ್ ಮಾಡಿ ನೀವು ಬ್ಯಾಂಕ್ಗೇ ಬಂದು ವಿಚಾರಿಸ್ಕೋ ಹೋಗಿ ಎಲ್ಲಾನು ಹಂ ಹಾಂ ಬ್ಯಾಂಕ್ಗೆ ಬನ್ನಿ ನೀವು ಬ್ಯಾಂಕಲ್ಲಿ ಇರ್ತೀವಿ ನಾವು ಮ್ಯಾನೇಜರ್ ಇಲ್ಲಿ ಹಾಂ ಇಲ್ಲೇ ಕೊಡಿ ಓಕೆ ಹಾಂ ಓಕೆ ಓಕೆ